ನಮ್ಮ ಭಾರತ ದೇಶ ಅನ್ನುವಂಥದ್ದು ಕೃಷಿ ಪ್ರಧಾನ ದೇಶ ಮತ್ತೆ ಕೃಷಿಕರನ್ನೇ ನಂಬಿರುವಂಥ ರೈತ ರೈತನೇ ದೇಶದ ಬೆನ್ನೆಲುಬು ಅನ್ನುವಂಥದ್ದಾಗಿರುತ್ತೆ ಹಾಗಾಗಿ ನಮ್ಮ ದೇಶ ಕೃಷಿಯನ್ನೇ ಜಾಸ್ತಿ ಅವಲಂಬನೆಯನ್ನು ಹೊಂದಿರುತ್ತೆ ಹಾಗಾಗಿ ಕೃಷಿ ಕೃಷಿಯೇ ಮುಖ್ಯ ನಮ್ಮ ದೇಶಕ್ಕೆ ಮೇನ್ಲೀ ಕೃಷಿ ನಲ್ಲಿ ಕೃಷಿ ಕಾರ್ಮಿಕರೂ ಅಥ್ವಾ ಏನು ರೈತರು ತುಂಬ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿದ್ದರೆ ಕೀಟನಾಶಕಗಳೂ ಅವರು ಬೆಳೆದೆ ಬೆಳೆ ಬೆಳೆದರೆ ಏನು ಮಣ್ಣಿನ ಪರೀಕ್ಷೆ ಗೊತ್ತಿರಲ್ಲ ಮಣ್ಣಿನ ಪರೀಕ್ಷೆ ಮಾಡಿಸಬೇಕು ಅನ್ನುವಂಥದ್ದು ಗೊತ್ತಿರೋದಿಲ್ಲ ಯಾವುದೋ ಬೆ ಯಾವುದೋ ಮಣ್ಣಿಗೆ ಯಾವುದೋ ಬೆಳೆಯನ್ನು ಬೆಳೆಯುವಂಥದ್ದು ಅದು ತುಂಬ ಕೀಟಗಳು ಬಂದು ಹಾಳಾಗುವಂಥದ್ದು ಆಗಿರುತ್ತೆ ಅದೇ ರೀತಿ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ ಗೊಬ್ಬರ ಕೊಡದೇ ಗೊಬ್ಬರನ ಸರಿಯಾದ ರೀತಿ ರೈತರಿಗೆ ಒದಗಿಸೋ ಒದಗಿಸ್ಕೊಡದೇನೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸ್ಕೊಡದೇ ಅನೇಕ ರೀತಿಯ ಸಮಸ್ಯೆಗಳನ್ನು ಕೊಡ್ತಾಯಿದೆ ಆಮೇಲೆ ಕೀಟನಾಶಕಗಳು ಎಲ್ಲ ಎಲೆಗಳಿಗೂ ಗಿಡ ಕೀಟನಾಶಕಗಳು ಬಂದು ತುಂಬ ರೈತರು ಬಹಳಷ್ಟು ಶ್ರಮವನ್ನು ತೆಂಗು ಬೆಳೆ ಆಗಿರ್ಬೋದು ಭತ್ತ ಆಗಿರ್ಬೋದು ರಾಗಿ ಆಗಿರ್ಬೋದು ಕಬ್ಬಾಗಿರ್ಬೋದು ಹಾಗೆಯೇ ಕಡಲೆ ಕಾಯಿ ಬೀಜ ಆಗಿರ್ಬೋದು ಇನ್ನು ಅನೇಕ ರೀತಿಯ ಬಾಳೆ ಆಗಿರ್ಬೋದು ಅನೇಕ ರೀತಿ ಬೆಳೆಗಳನ್ನು ಯಾರು ರೈತರು ಬೆಳಿತಾರೋ ಟೊಮೊಟೊ ಈಗ ಅದೇ ರೈತ ಬೆಳೆದಂಥ ಬೆಳೆಗೆ ಡಿಮ್ಯಾಂಡಿಂಗ್ ಇದ್ದರೆ ಅವನಿಗೆ ತುಂಬ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಅದೇ ಅವನು ರೈತ ಬೆಳೆದ ಬೆಳೆಗೆ ಡಿಮ್ಯಾಂಡ್ ಇಲ್ಲ ಅವನು ಬೆಲೆ ಜಾಸ್ತಿಯಾಗಿಲ್ಲ ಅಂತ ಹೇಳಿದರೆ ಅವನಿಗೆ ಇನ್ನೂ ಸಾಲದ ಸುಳಿಗೆ ಸಿಲ್ಕೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ರೈತರು ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾಯಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಿಸ್ಬೇಕಾಗಿದೆ ರೈತರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ವ್ಯವಸಾಯ ಬೇಸಾಯ ನಿಮ್ಮ ಅಪ್ಪ ಸಾಯ ಅನ್ನೋಂಗೆ ಆಗುತ್ತೆ ಈಗ ರೈತರು ಮೇನ್ಲಿ ಅವರು ಬೆಳೆದ ಬೆಳೆಗೆ ಸೌಲಭ್ಯಗಳು ಸಾಲ ಸೌಲಭ್ಯಗಳ ಜೊತೆಗೆ ಅವರಿಗೆ ಬೆಂಬಲ ಬೆಲೆಯನ್ನು ಕೂಡ ಘೋಷಿಸಬೇಕು ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ತಂದಿದ್ದರೂ ಕೂಡ ರೈತರಿಗೆ ಅದು ಸರಿಯಾದ ರೀತಿಯಲ್ಲಿ ತಲುಪ್ತಾಯಿಲ್ಲ ಆ ನಿಟ್ಟಿನಲ್ಲಿ ಅನೇಕ ಎನ್ ಜಿ ಒಗಳು ಸರ್ಕಾರ ರಹಿತ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ತನ್ನ ಕ್ರಮವನ್ನು ಕೈಗೊಳ್ಳಬೇಕು ರೈತ್ರು ಅನೇಕ ರೀತಿಯ ಸಮಸ್ಯೆಗಳನ್ನು ಅದಕ್ಕೆ ರಾಜ್ಯ ಸರ್ಕಾರ ಮುಖ್ಯವಾಗಿ ಕಾಳಜಿಯನ್ನು ವಹಿಸಬೇಕಾಗಿದೆ